ಹೌದು ಹೇಳಿ ಹಾಂ ಹೇಳಿ ಅಂದರೆ ಯಾವತ್ತಿಗೆ ಬೇಕು ಯಾವ ಫ್ರೂಟ್ಸ್ ಬೇಕು ಅಂತ ಏನಾದರು ಹೇಳ್ತೀರಾ ಹಾಂ ಯಾವ ಫ್ರೂಟ್ಸ್ ಬೇಕು ಮ್ಯಾಮ್

ಹೌದು ಎ ಮೂರೂ ಎರಡು ಎರಡು ಕೆ ಜಿನಲ್ಲವ ಮ್ಯಾಮ್ ಸರಿ ಮ್ಯಾಮ್ ನಾಳೆ ಕಳ್ಸಿಕೊಡ್ತೀನಿ ನೀವು ಪೇಮೆಂಟು ಯು ಪಿ ಐ ಪೇಮೆಂಟ್ ಏನಾದರು ಮಾಡ್ತೀರಾ ಸರಿ ಮ್ಯಾಮ್ ಮ್ಯಾಮ್ ಬನಾನಾ ನೂರ ಎಂಬತ್ತು ಕೆ ಜ್ ಅಲ್ಲ ಮ್ಯಾಂಗೋ ನೂರ ಎಂಬತ್ತು ಇದೆ ಕೆ ಜಿಗೆ ಹಾಂ ಬನಾನಾ ಎಂಬತ್ತು ಆ್ಯಪಲ್ಲು ನೂರ ನಲ್ವತ್ತು ಮ್ಯಾಮ್ ಈಗ ಸೀಸನ್ನಲ್ಲವ ಮ್ಯಾಮ್ ಅಂದರೆ ಜಾಸ್ತಿ ಸಪ್ಲೈ ಆಗ್ತಿದೆ ಅಂದರೆ ತೊಗೊಂಡು ಹೋಗ್ತಿದ್ದಾರೆ ಜಾಸ್ತಿ ಹಾಗಾಗಿ ಸ್ವಲ್ಪ ಜಾಸ್ತಿ ಆಗಿದೆ ರೇಟು ನೀವು ರೆಗ್ಯುಲರ್ ಕಸ್ಟಮರಲ್ವ ಮ್ಯಾಮ್ ನಿಮ್ಮದೇ ನಿಮ್ಗೆ ಆದರೆ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಆ ಥರ ಕಡಿಮೆ ಮಾಡ್ಬೌದು ಇಲ್ಲ ಮ್ಯಾಮ್ ನಿನ್ನೆ ಅಷ್ಟೇ ಬಂದಿರೋದು ನಿಮಗೆ ನಾಳೆಗಲ್ಲವ ಇವತ್ತು ಇವತ್ತು ಬರುತ್ತೆ ಮತ್ತೆ ಬರುತ್ತೆ ಸಪ್ಲೈ ಬರುತ್ತೆ ನಿಮಗೆ ಫ್ರೆಶ್ಶಾಗಿ ಇರೋದೇ ಕಳ್ಸಿಕೊಡ್ತೀನಿ ಮ್ಯಾಮ್ ಸರಿ ಮ್ಯಾಮ್ ನಾಳೆ ಅಂದರೆ ಬಸ್ಸಿಗೆ ನಿಮ್ಮದು ಅಡ್ರಸ್ಸು ನಂಗೆ ವಾಟ್ಸ್ಆ್ಯಪ್ ಮಾಡಿ ಇದೇ ನಂಬರ್ಗೆ ನಿಮಗೆ ನಾಳೆ ಕಳ್ಸಿಕೊಡ್ತೀನಿ ಬಸ್ಗೆ ಇಲ್ಲ ಆಟೋಗೆ ಹಾಕಿ ಕಳ್ಸಿಕೊಡ್ತೀನಿ ಮ್ಯಾಮ್ ಹಾಂ ಸರಿ ಮ್ಯಾಮ್ ಮತ್ತು ಡೆಲಿವರಿ ಚಾರ್ಜಸ್ ಏನೂ ಇಲ್ಲ ಮ್ಯಾಮ್ ನೀವು ಏನಾದರು ಆರ್ಡರ್ ಮಾಡೋದಿದ್ದರೆ ಮಾಡ್ಬೋದು ನಮ್ಮ ಅಂಗ್ಡಿಲ್ಲಿ ಎಲ್ಲ ಥರ ಫ್ರೂಟ್ಸು ಸಿಗುತ್ತೆ ಮ್ಯಾಮ್ ಅಂದರೆ ಸೀಸನಲ್ಲಿ ಯಾವ್ಯಾವ ಫ್ರೂಟ್ಸ್ ಸಿಗುತ್ತೆ ಎಲ್ಲ ಥರ ಫ್ರೂಟ್ಸು ಸಿಗುತ್ತೆ ಮ್ಯಾಮ್ ದಾಳಿಂಬೆ ಅದ್ರ ದಾಳಿಂಬೆ ದ್ರಾಕ್ಷಿ ನೆಲ್ಲಿಕಾಯಿ ಈ ಥರ ಎಲ್ಲ ಪ್ರಾಡಕ್ಟ್ಸು ಎಲ್ಲ ಥರ ಫ್ರೂಟ್ಸು ಇದೆ ಮ್ಯಾಮ್ ದಾಳಿಂಬೆ ಇನ್ನೂರು ಮ್ಯಾಮ್ ಕೆ ಜಿ ನಿಮ್ಗೆ ಅಂದರೆ ಸ್ವಲ್ಪ ಕಡಿಮೆ ಮಾಡಿ ಕೊಡ್ತೀನಿ ಮ್ಯಾಮ್ ಒಂದು ನೂರ ಎಪ್ಪತ್ತರ ಹಂಗೆ ಮಾಡಿಕೊಡ್ತೀನಿ ಮ್ಯಾಮ್ ಸರಿ ಮ್ಯಾಮ್ ಸರಿ ಸರಿ ದಾಳಿಂಬೆ ಆ್ಯಪಲ್ಲು ಬನಾನಾ ಮ್ಯಾಂಗೋ ಅಲ್ಲವ ಮ್ಯಾಮ್ ಹಾಂ ಸರಿ ಮ್ಯಾಮ್ ಓಕೆ ಮ್ಯಾಮ್ ತ್ಯಾಂಕ್ ಯು ಮ್ಯಾಮ್ ಹೀಗೆ ಆರ್ಡರ್ ಮಾಡ್ತಿರಿ ಮ್ಯಾಮ್